ಹಾಲೋ ನಮಸ್ತೆ ಮೇಡಮ್ ನಮಗೆ ಒಂದು ಕುದ್ರೋಳಿ ದೇವ ಭಗವತಿ ಟೆಂಪಲ್ಗೆ ಹೋಗ್ಲಿಕ್ ಒಂದು ಬಸ್ ಬೇಕಿತ್ತು ನಾವೊಂದು ಇಪ್ಪತ್ತೊಂದು ಜನ ಇದ್ದೇವೆ ಹಾಂ ಹಾಂ ಎಷ್ಟು ಆಗ್ತದೆ ಇಪ್ಪತ್ತೊಂದು ಸೀಟಿಂದು ಬಸ್ಸಿಗೆ ನಮಗೆ ಎರಡು ದಿವಸಕ್ಕೆ ಬೇಕಿತ್ತು ಮತ್ತೆ ಅಲ್ಲಿ ಆ ಟೆಂಪಲಿಗೆ ಹೋಗಿ ಮತ್ತು ಅದರ ಹತ್ತಿರದೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕೆ ಇತ್ತು ಎರಡು ದಿವಸ ಆಗ್ತದೆ ಅದುನೆ ಒಂದು ಐದು ಹೌದಾ ಮತ್ತು

ಹಾಂ ಹೌದು ಎರಡು ದಿವಸ ಸ ಹಾಂ ಎರಡು ದಿವ್ಸಕೆ ಎಷ್ಟು ಆಗ್ತದೆ ಎರಡು ದಿವಸಕ್ಕೆ

ಹೌದಾ ಮತ್ತೆ ನಮಗೆ ರಾತ್ರಿಯೆಲ್ಲ ಕುತ್ಕೋಳ್ಳಿಕ್ಕೆ ಪ್ಲೇಸ್ ಬೇಕಿತ್ತು ಹತ್ತಿರದಲ್ಲಿ ಹಾಂ ಮತ್ತೆ ಮರುದಿವಸ ಸಂಜೆ ತನಕ ಮಾತ್ರ ಮತ್ತೆ ವಾಪಸ್ ಬರೋದು ಒಳ್ಳೊಳ್ಳೆಯ ಟೆಂಪಲಿಗೆ ಕರ್ಕಂಡು ಹೋಗ್ಬೇಕು ಹಾಂ ಮಂಗಳೂರಿಗೆ ಎಲ್ಲ ಮಂಗಳೂರು ಮತ್ತು ಉಡುಪಿ ದಕ್ಷ ಅಲ್ಲ ಎಲ್ಲ ಒಟ್ಟಿಗೆ ಹೋಗುದು ಪ್ರೇಕ್ಷಣೀಯ ಸ ಹಾಂ ಒಳ್ಳೊಳ್ಳೆಯ ಟೆಂಬಳ್ಗೆ ಮತ್ತು ಪ್ರೇಕ್ಷಣೀಯ ಸ್ಥಳಕ್ಕೆ ಎಲ್ಲ ಕರ್ಕೊಂಡು ಹೋಗಿ ಹಾಂ ಹಾಂ ನಮಗೆ ಬರುವ ತಿಂಗಳು ಒಂದು ತಾರೀಕಿಗೆ ಹೋಗ್ಲಿಕೆ ಶನಿವಾರ ಮತ್ತು ಭಾನುವಾರ ಭಾನುವಾರ ಸಂಜೆ ವಾಪಸ್ ಬರೋದು ಹಾಂ ಹಾಂ ಎಡ್ವಾನ್ಸ್ ನಾನು ಮಾಡ್ತೇನೆ ಹಾಂ ತ್ಯಾಂಕ್ ಯು ತ್ಯಾಂಕ್ ಯು